ನಾನು ಈಗ ಒಂದು ಹೊಸ ವ್ಯವಹಾರ ಅಂದರೆ ಒಂದು ಹೊಸ ಬಿಸ್ನೆಸನ್ನು ಸ್ಟಾರ್ಟ್ ಮಾಡಲು ಅದಕ್ಕೆ ಯಾವ ರೀತಿ ಒಂದು ಕಾರ್ಯವಿಧಾನಗಳು ಅಂದರೆ ಯಾವ ರೀತಿ ಪ್ರೊಸೀಜರ್ ಇದೆ ಎಂಬುದನ್ನು ನಾನು ವಿವರಿಸುತ್ತಾ ಹೋಗುತ್ತೇನೆ ಹಾಗಾದರೆ ನಾನೀಗ ಒಂದು ಬಿಸಿನೆಸ್ ಅಂದರೆ ಒಂದು ಕೋಫ್ರೇಟಿವ್ ಸೊಸೈಟಿಯನ್ನು ಪ್ರಾರಂಭ ಮಾಡಲು ಒಂದು ಪ್ರಾರಂಭ ಮಾಡಲು ಒಂದು ಬೋರ್ಡನ್ನು ರೆಡಿ ಮಾಡಿದೆ ಅಂದರೆ ಈಗ ನಾನು ಅದನ್ನು ಮಾಡಬೇಕು ಎಂಬ ಒಂದು ನಿರ್ಧಾರವನ್ನು ತೆಗೆದುಕೊಂಡೆ ಹಾಗಾಗಿ ಅದನ್ನು ತೆಗೆದುಕೊಂಡರೆ ಈಗ ನಾನು ಏನ್ ಮಾಡಬೇಕು ಫಸ್ಟ್ ಆಫ್ ಆಲು ಅವರು ಹೇಳಿದ ಮಾರ್ಗಗಳಂತೆ ಒಂದು ಪೆಡರಲ್ ಸೆಕ್ಷನ್ ಏನಿರತ್ತೆ ಕರ್ನಾಟಕ ರಾಜ್ಯ ಸೌಹಾರ್ದ ಫೆಡರಲ್ ಕೋಫ್ರೇಟಿವ್ ಲಿಮಿಟೆಡ್ಸ್ ಎಂಬ ಒಂದು ಸರ್ಕಾರಿ ಸ್ವಾಮ್ಯತೆಯ ಒಂದು ಸಂಸ್ಥೆ ನಮಗೆ ನಿರ್ದೇಶನಗಳನ್ನು ನೀಡುತ್ತಿದೆ ನೀವು ಈ ರೀತಿ ಮಾಡಿ ಆ ರೀತಿ ಮಾಡಿ ಇಲ್ಲಿ ಹೋಗಿ ಅಲ್ಲಿ ಹೋಗಿ ಎಂಬ ನಿರ್ದೇಶನಗಳನ್ನು ನಮಗೆ ಅವರು ಲಿಖಿತ ರೂಪದಲ್ಲಿ ನಮಗೆ ನೀಡಿ ನಮಗಿನ್ನೂ ಉತ್ತೇಜಿಸುತ್ತದೆ ಆಗ ನಾವೇನು ನಾವೇನು ಮಾಡಬೇಕು ಫಸ್ಟ್ ಆಫ್ ಆಲ್ ಅವ್ರು ಹೇಳಿದಂತೆ ಷೇರ್ಸ್ ಕಲೆಕ್ಟ್ ಮಾಡಬೇಕು ಅಂದರೆ ಒಂದು ಸಾವಿರ ಮುಖಬೆಲೆಯ ಇನ್ನೂರು ಜನ ಅಥವಾ ನಾನ್ನೂರು ಜನದ ಒಬ್ಬ ಅಭ್ಯರ್ಥಿಗಳ ಷೇರುಗಳನ್ನು ಅಂದರೆ ಮುಂಗಡ ಹಣವನ್ನು ನಾವು ಸಂಗಡಗಳ ಹಣಗಳನ್ನು ಸಂಗ್ರಹಿಸಿ ಅದನ್ನು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಇಡಬೇಕು ಎಂದರೆ ಆ ಬ್ಯಾಂಕಿಗೆ ಒಳಪಟ್ಟ ಆ ಬ್ಯಾಂಕಿನ ಕಾರ್ಯ ಕಾರ್ಯಚಟುವಟಿಕೆಗೆ ಒಳಪಟ್ಟ ಸೌಹಾರ್ದ ಪೆಡ್ರಲ್ನ ಕಾರ್ಯಚಟುವಟಿಕೆಗೆ ಒಳಪಟ್ಟ ಬ್ಯಾಂಕಿನಲ್ಲಿ ಸರ್ಕಾರಿ ಸ್ವಾಮ್ಯತೆಯಲ್ಲಿ ಆ ಒಂದು ಯಾವ ಒಂದು ಸಂಸ್ಥೆಯನ್ನು ನಾವು ಪ್ರಾರಂಭಿಸುತ್ತಿದ್ದೇವೋ ಆ ಬ್ಯಾಂಕಿನ ಹೆಸರಿನಲ್ಲಿ ಸಪೋಸ್ ನಾನೀಗ ಕೋಲಾರ ಅಬಿವೃದ್ಧಿ ಸೌಹಾರ್ದ ಕ್ರೆಡಿಟ್ ಕೋಆಫರೇಟಿವ್ ಲಿಮಿಟೆಡ್ ಕೋಲಾರ ಎಂಬ ಒಂದು ಸಂಸ್ಥೆಯನ್ನು ಶುರು ಮಾಡೋ ಕೋಆಪ್ರೇಟಿವ್ ಸೊಸೈಟಿಯನ್ನು ಪ್ರಾರಂಭ ಮಾಡಲು ಇಚ್ಛಿಸಿದ್ದೇನೆ ಎಂದು ಬಯಸಿದರೆ ನಾನು ಅದೇ ಒಂದು ಖಾತೆಯನ್ನು ತೆರೆದು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಅದೇ ಖಾತೆಯಲ್ಲಿ ನಾನು ಸಂಗ್ರಹಿಸಿದ ಒಂದು ಸಾವಿರ ಮುಖಬೆಲೆಯ ಇನ್ನೂರು ಷೇರ್ ಅಥವಾ ಒಂದು ಸಾವಿರ ಮುಖಬೆಲೆಯ ನಾನ್ನೂರು ಷೇರ್ಗಳನ್ನು ಅಂದರೆ ಎರಡು ಲಕ್ಷ ಅಥವಾ ನಾಲ್ಕು ಲಕ್ಷ ಒಂಬ್ ಒಂದು ಒಟ್ಟು ಒಟ್ಟು ಮೊತ್ತವನ್ನು ಆ ಮೊತ್ತವನ್ನು ಆ ಬ್ಯಾಂಕಿನ ಖಾತೆಯಲ್ಲಿ ಜಮಾ ಮಾಡಬೇಕು ಡಿ ಸಿ ಸಿ ಬ್ಯಾಂಕ್ನ ನಮ್ಮ ಒಂದು ಕೋಪ್ರೇಟಿವ್ ಸೊಸೈಟಿ ಸಂಸ್ಥೆಯ ಎಸರಿನಲ್ಲಿ ನಾವು ಆ ಖಾತೆಗೆ ಜಮಾ ಮಾಡಬೇಕು ಅಂದರೆ ಅಮಾನತ್ತಿನಲ್ಲಿಡಬೇಕು ಅದಿನ್ನೂ ರಿಜಿಸ್ಟ್ರೇಷನ್ ಆಗಿರುವುದಿಲ್ಲ ಜಸ್ಟ ಒಂದು ಏನಂತಾರೆ ಅಮಾನತ್ತು ಅಕೌಂಟ್ ಎಂಬ ಒಂದು ಅಕೌಂಟನ್ನು ತೆರೆದು ಅದರಲ್ಲಿಡಬೇಕಾಗುತ್ತದೆ ಮತ್ತು ಮುಂದಿನ ಒಂದು ಕಾರ್ಯ ವಿಧಾನವೇನೆಂದರೆ ನಂತರ ಅಲ್ಲಿನ ಒಂದು ಸಹಕಾರಿ ಸಂಘಗಳ ಅಧೀಕ್ಷಕರು ಅಥವಾ ಸಂಘದ ಈ ಎ ಆರ್ ಡಿ ಆರ್ ಎಂದು ಇಂಗ್ಲೀಷ್ನಲ್ಲಿ ಕರಿಯವೋ ಅಂತಹ ಒಂದು ಅಧಿಕಾರಿಗಳ ಬಳಿ ಹೋದಾಗ ಅವರ ನಿರ್ದೇಶನದಂತೆ ಅದಕ್ಕೆ ಮುಂದಿನ ಒಂದು ಕಾರ್ಯ ಏನಿದೆ ಕಾರ್ಯಚಟುವಟಿಕೆ ಏನಿದೆ ಎಂಬ ವಿಷಯವನ್ನು ತಿಳಿಸ್ತಾರೆ ಅಂದರೆ ಎರಡು ಲಕ್ಷ ಒಂದು ಕಲೆಕ್ಟ್ ಮಾಡಿದ ಮೇಲೆ ನಾವು ಅದಕ್ಕೆ ಒಂದು ಬೋರ್ಡ್ ಅಂತ ಒಂದು ಪರ್ಮಿಷನ್ ಮಾಡಬೇಕು ಅಂದರೆ ಒಂದು ಮಂಡಳಿ ರೆಡಿ ಮಾಡಬೇಕು ಹದಿನೈದು ಜನ ಸದಸ್ಯರಿರೋ ಒಂದು ಮಂಡಳಿಯನ್ನು ತೆರೆಯಬೇಕಾಗುತ್ತದೆ ಹದಿನೈದು ಜನ ಮಂಡಳಿಯನ್ನು ಆ ಒಂದು ಇನ್ನೂರು ಅಥವಾ ನಾನ್ನೂರು ಜನಗಳಲ್ಲೇ ಆಯ್ಕೆ ಮಾಡಬೇಕಾಗುತ್ತದೆ ಅವರ ಒಂದು ಷೇರನ್ನು ಹೊಂದಿರಬೇಕಾಗುತ್ತದೆ ಹಾಗಾಗಿ ಆ ಅಧ್ಯಕ್ಷ ಸ್ಥಾನಕ್ಕೆ ಈಗ ನಾನೇ ಒಂದು ಸಪೋಸ್ ನಾನಾಗಿರಬಹುದು ಅಥವಾ ಇನ್ನೊಬ್ರನ್ನ ಆಯ್ಕೆ ಮಾಡೋದು ಎಲ್ಲರೂ ಒಟ್ಟಾಗಿ ಸಮಾನತೆಯನ್ನು ಕಾಪಾಡಬೇಕಾಗುತ್ತದೆ ಒಂದು ನಾನ್ನೂರು ಜನ ಅಭ್ಯರ್ಥಿಗಳಿದ್ದಾರೆ ಅಂದಾಗ ನಾನು ಸ್ಥಾಪಕನಾಗಿದ್ದೇನೆ ನಾನು ಸಂಸ್ಥಾಪಕ ಅಧ್ಯಕ್ಷನ್ನ ಕೊಡಿ ಅಂತ ಕೇಳೋಕ್ಕೂ ಬರುವುದಿಲ್ಲ ಕೇಳಬಹುದು ಆದರೆ ಎಲ್ಲರ ಒಪ್ಪಿಗೆಯ ಔಶ್ಕತೆ ಇರುತ್ತದೆ ಈ ರೀತಿ ಎಲ್ಲರ ಒಂದು ಅವಶ್ಯಕತೆ ಎಲ್ಲರ ಒಬ್ಬ ಒಂದು ಎಲೆಕ್ಷನ್ ಮಾಡುವ ಮುಖಾಂತರ ಈಗ ನಾರ್ಮಲ್ಲಾಗಿ ನಾವು ಒಂದು ಹೋಟ್ ಹಾಕಿ ಒಬ್ಬ ಸಿ ಎಮ್ ಅಥವಾ ಪಿ ಎಮ್ ಅನ್ನು ಯಾವ ರೀತಿ ಅಯ್ಕೆ ಮಾಡುತ್ತೇವೋ ಅದೇ ರೀತಿ ನಮ್ಮ ಒಂದು ನಾನ್ನೂರು ಜನ ಅಭ್ಯರ್ಥಿಗಳಲ್ಲಿ ನಮ್ಮನ್ನು ಹೋಟ್ ಮಾಡಿ ಅಧ್ಯಕ್ಷ ಉಪಾಧ್ಯಕ್ಷ ಮಂತ್ರಿ ಸ್ಥಾನ ಎಂಬ ಸ್ಥಾನವನ್ನು ಹದಿನೈದು ಜನ ಸದಸ್ಯರೆಂಬ ಒಂದು ಮಂಡಳಿಯನ್ನು ಬೋರ್ಡ್ ಆಪ್ ಪರ್ಮಿಷನ್ ಆಗುತ್ತದೆ ಆ ಬೋರ್ಡ್ ಆಪ್ ಪರ್ಮಿಷನ್ ಆದ ಮೇಲೆ ಆ ಒಂದು ಷೇರ್ ಅಮೌಂಟನ್ನು ಯಾರಿಗೆ ಸಾಲದ ಅವಶ್ಯಕತೆ ಇದೆಯೋ ಯಾರಿಗೆ ದುಡ್ಡಿನ ಅಭಾವವಿದೆಯೋ ಅಂಥವರಿಗೆ ಸಾಲದ ರೂಪದಲ್ಲಿ ಅಂದರೆ ಬೋರ್ಡ್ ಯಾವ ಡಿಸೈಡ್ ಮಾಡುತ್ತೋ ಆ ಒಂದು ಬಡ್ಡಿದರದಲ್ಲಿ ನೀಡಿ ಅವರನ್ನು ಪ್ರೋತ್ಸಾಹಿದಂತೆ ಮತ್ತು ಅದರಿಂದ ಬರುವ ಬಡ್ಡಿದರ ಹಣವನ್ನು ಸಂಗ್ರಹಿಸಿ ಬ್ಯಾಂಕನ್ನು ಮುನ್ನಡೆಸುವ ಒಂದು ವ್ಯವಹಾರವಾಗಿರುತ್ತದೆ ಅದೇ ರೀತಿ ಡೆಫಾಸಿಟ್ಸನ್ನು ತೆಗೆದುಕೊಳ್ಳುವುದು ಅಂದರೆ ಈಗ ನಾವು ಹದಿನೈದು ಜನ ಸದಸ್ಯರಿದ್ದೇವೆ ನಾನ್ನೂರು ಜ ಒಟ್ಟಾರೆ ಹದಿನೈದು ಜನ ಸದಸ್ಯರನ್ನೊಳಗೊಂಡ ನಾನ್ನೂರು ಜನ ಷೇರು ಓಲ್ಡರ್ಸ್ನನ್ನು ನಾವು ಕಲೆಕ್ಟ್ ಮಾಡಿ ಇರ್ತೇವೆ ಇನ್ನೂ ಹೆಚ್ಚಿನ ರೀತಿಯ ಷೇರ್ ಓಲ್ಡರ್ಸನ್ನು ಬರಲು ಅವಕಾಶ ಮಾಡಿಕೊಡಬೆ ಮಾಡಿಕೊಡಲು ಅವಕಾಶ ಕೊಡಬೇಕು ಅದೇ ರೀತಿ ಆ ಒಂದು ಜನರಿಂದ ಏನು ನಾವು ಷೇರ್ ಓಲ್ಡರ್ಸನ್ನ ಕಲೆಕ್ಟ್ ಮಾಡ್ತೀವೋ ಆ ಒಂದು ಜನರ ಬಳಿ ಡೆಪಾಸಿಟ್ಸನ್ನು ಡಿಮ್ಯಾಂಡ್ ಮಾಡಬೇಕು ಡೆಪಾಸಿಟ್ಸನ್ನು ಕೊಡಿ ನಿಮ್ಮ ಕಡೆಯಿಂದ ಡೆಪಾಸಿಟ್ಸ್ ಕೊಡಿಸಿ ಅಂತ ಒಂದು ಡಿಮ್ಯಾಂಡ್ ಮಾಡಿದಾಗ ಅವರು ಒಂದು ನಾಲ್ಕು ಜನಕ್ಕೆ ಮಾಹಿತಿ ನೀಡಿ ಅವರಿಗೆ ಬಡ್ಡಿದರ ಯಾವ ರೀತಿ ಇದೆಯಂತ ಒಂದು ಮಾಹಿತಿಯನ್ನು ತಲುಪಿಸಿ ಒಂದು ಡೇಟಾವನ್ನು ನೀಡಿ ಅವರು ಅವ್ರಿಗೆ ಇಷ್ಟವಾದರೆ ಅವ್ರಿಗೆ ಅನಿಸಿಕೆ ಆದರೆ ನಮ್ಮ ಬಳಿ ಒಂದು ಹೂಡಿಕೆಯನ್ನು ಮಾಡಿ ಅದಕ್ಕೆ ತಕ್ಕಂತೆ ತಿಂಗಳಿಗೆ ಅಥವಾ ಮೂರು ತಿಂಗಳಿಗೆ ಅಂದರೆ ಮೇಬಿ ಇಂಡ ಮಂತ್ಲಿ ಆರ್ ಕ್ವಾರ್ಟರ್ಲಿ ಆರ್ ಇಯರ್ಲಿ ಈ ರೀತಿ ಸುಮಾರು ರೀತಿಯ ಅಕೌಂಟ್ಸ್ ಇದಾವೆ ಹಾರ್ ಡಿ ಎಸ್ ಬಿ ಇದೆ ಹಾರ್ ಡಿ ಇದೆ ಎಫ್ ಡಿ ಇದೆ ಟಿ ಡಿ ಇದೆ ಈ ರೀತಿ ಸುಮಾರು ನಾಲ್ಕೈದು ರೀತಿಯ ಒಂದು ಅಕೌಂಟ್ಗಳನ್ನು ತೆರೆದು ಯಾವುದು ಬೇಕೊ ಅವರಿಗೆ ಯಾವುದು ಇಚ್ಛೆ ಇರುತ್ತದೆ ಯಾವುದು ಅನುಕೂಲವಿರುತ್ತದೋ ಆ ಎಕೌಂಟನ್ನು ತೆರೆದು ಅವರು ಹಣವನ್ನು ಇಡಲು ಇಚ್ಛಿಸುತ್ತಾರೆ ಈ ರೀತಿ ಹಣವನ್ನು ಇಟ್ಟಾಗ ಆ ಹಣಕ್ಕೆ ನಾವು ಈಗ ಏನು ಡೆಪಾಸಿಟ್ಸ್ ಇಂಟ್ರೆಸ್ಟ್ ಕೊಡ್ತೀವೋ ಅದಕ್ಕಿಂತ ಒಂದು ಟೂ ಪರ್ಸೆಂಟ್ ಥ್ರೀ ಪರ್ಸೆಂಟ್ ಹೆಚ್ಚಿಗೆ ಜನರ ಬಳಿಯಿಂದ ಕಲೆಕ್ಟ್ ಮಾಡಿ ಅವಶ್ಯಕತೆ ಇರುವಂಥ ಜನರಿಗೆ ಸಾಲವನ್ನ ನೀಡಿ ಆ ಜನರೂ ಸಹ ನಮ್ಮ ಒಂದು ಸಂಸ್ಥೆಯ ಷೇರುದಾರರಾಗಿರಬೇಕೆಂಬುದು ಈ ಒಂದು ಸೊಸೈ ಕೋಪ್ರೇಟಿವ್ ಸೊಸೈಟಿಯ ಒಂದು ಕಾರ್ಯ ವಿಧಿ ವಿಧಾನವಾಗಿರುತ್ತದೆ ಅದೇ ರೀತಿ ನಮಗೆ ಒಬ್ಬ ಒಂದು ಈಗ ನಮ್ಮ ಭಾರತಕ್ಕೆ ಭಾರತದ ಸಂವಿಧಾನ ಯಾವ ರೀತಿ ಇರುತ್ತದೋ ಅದೇ ರೀತಿ ನಮಗೂ ಸಹ ಕೋಪ್ರೇಟಿವ್ ಸೊಸೈಟಿ ಅಂದರೆ ಒಂದು ಬಿಸ್ನೆಸ್ ಮಾಡಲು ನಾನು ಇಚ್ಛಿಸಿದ್ದೇನೆ ಎಂದು ಹೇಳಿದ್ದೇನಲ್ಲ ಆ ಒಂದು ಕೋಪ್ರೇರೇಟಿವ್ ಸೊಸೈಟಿಗೂ ಸಹ ಒಂದು ಬೈಲ ಕಾಪಿ ಒಂದು ಸಂವಿಧಾನ ಎಂಬ ಒಂದು ಕಾಫಿಯನ್ನು ನೀಡಲಾಗುತ್ತದೆ ಅದರ ಒಂದು ವಿಧಿ ವಿಧಾನಗಳು ಯಾವ ರೀತಿ ಇರುತ್ತದೋ ಅದೇ ರೀತಿ ನಾವು ಸಂಸ್ಥೆಯನ್ನು ಮುನ್ನಡೆಸಿಕೊಳ್ಳು ಹೋಗಬೇಕಾಗುತ್ತದೆ ಅವರು ಕೊಟ್ಟ ಬಡ್ಡಿದರಕ್ಕಿಂತ ಹೆಚ್ಚಿಗೆ ನಾವು ವಿಧಿಸಲಾಗುವುದಿಲ್ಲ ಅದಕ್ಕಿಂತ ಕಡಿಮೆ ಅಥವಾ ಅದರಷ್ಟೇ ಬಳಸಬೇಕಾ ಬಡ್ಡಿ ವಿಧಾನಗಳನ್ನು ನೀಡಬೇಕಾಗುತ್ತದೆ ಹಾಗೆ ಇದನ್ನು ಒಂದು ವ್ಯವಹರಿಸಲು ಇನ್ವೆಸ್ಟಮೆಂಟ್ ಅಂದರೆ ಬಂಡವಾಳ ಹೆಚ್ಚಿನ ಬಂಡವಾಳ ಎ ಯಾವ ರೀತಿ ಬೇಕು ಎಂದರೆ ಈಗ ನಾನೊಂದು ಸಂಸ್ಥೆಯನ್ನು ಶುರುಮಾಡಬೇಕಾದರೆ ಅಲ್ಲಿ ನನಗೆ ಒಂದು ಜಾಗ ಬೇಕು ಜಾಗದ ಅವಶ್ಯಕತೆ ಇರುತ್ತೆ ಜಾಗಕ್ಕೆ ಬಂಡವಾಳ ಹಾಕಬೇಕು ಅಂದರೆ ಖಾಲಿ ಜಾಗಕ್ಕೆ ಒಂದು ಅನ್ ಬಂಡವಾಳ ತೆಗೆದುಕೊಂಡು ಬಂಡವಾಳವನ್ನು ಹಾಕಿ ಒಂದು ಮಹಡಿಯನ್ನು ಬಿಲ್ಡಿಂಗನ್ನು ಕಟ್ಟಿ ಆ ಬಿಲ್ಡಿಂಗ್ನಲ್ಲಿ ನಮ್ಮ ಒಂದು ಸೊಸೈಟಿಯನ್ನು ಸಂಸ್ಥಾಪನೆ ಮಾಡಿ ಯಾಕನ್ರೆ ಪರ್ಮನೆಂಟ್ ಸೆಟ್ ಮಾಡಬೇಕಲ್ವಾ ಆ ರೀತಿ ಅದನ್ನೂ ಒಂದು ಮಾರ್ಕೆಟ್ಗೆ ತಂದು ಅದನ್ನು ಪಬ್ಲಿಶಿಟಿ ಮಾಡಿ ಪಾಂಪ್ಲೆಟ್ಸನ್ನು ಹೊಡಿಸಿ ನ್ಯೂಸ್ ಪೇಪರ್ಗೆ ಅದನ್ನು ಶೇರ್ ಮಾಡಿ ಅದೇ ರೀತಿ ಸೋಷ್ಯಲ್ ಮೀಡ್ಯಾದಲ್ಲಿ ಅದನ್ನು ಕಾಣಿಸುವಂತೆ ಜಾಹೀರಾತುಗಳನ್ನು ನೀಡಿ ಒಂದು ಸಂಸ್ಥೆಯನ್ನು ಅಭಿವೃದ್ಧಿ ಮಾಡಬೇಕು ನಾನಾ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕಾಗುತ್ತದೆ ಈ ರೀತಿಯ ಅಭಿವೃದ್ಧಿ ಮಾಡುವ ಸಂದರ್ಭದಲ್ಲಿ ಬಂಡವಾಳದ ಅವಶ್ಯಕತೆ ತುಂಬಾ ಇರುತ್ತದೆ ಹಾಗಾಗಿ ಈ ಮತ್ತೆ ಈ ಡ ಈ ಸ್ಟಾಫನ್ನು ನಾವು ತೆಗೆದುಕೊಳ್ಳಬೇಕಾಗದೆ ಅಂದರೆ ಸಿಬ್ಬಂದಿ ವರ್ಗದವರ ನೇಮಕ ಮಾಡಿಕೊಳ್ಳಬೇಕಾಗುತ್ತದೆ ಸಂಸ್ಥೆಯಲ್ಲಿ ಕೆಲಸನ ಕಾನ್ನಿರ್ ಅಂದರೆ ಸಾಲಗಳನ್ನು ವಸೂಲಾತಿ ಮಾಡಲು ಡೆಪಾಸಿಟ್ಗಳನ್ನು ಸಂಗ್ರಹಿಸಲು ಅದೇ ರೀತಿ ಸಂಸ್ಥೆಯ ಸಣ್ಣ ಪುಟ್ಟ ಕೆಲಸಗಳು ಇದ್ದೇ ಇರುತ್ತವೆ ಈ ರೀತಿ ಅಡ್ಮಿನಿಸ್ಟ್ರೇಟ್ ಬಂದಾಗ ಅವರಿಗೆ ಒಂದು ಉತ್ತಮವಾದ ಒಂದು ಉಪಚಾರ ಮಾಡಲಾಗಿ ಈ ರೀತಿ ಎಲ್ಲ ಒಂದು ಅನುಕೂಲತೆಗಾಗಿ ಬಂಡವಾಳದ ಅವಶ್ಯಕತೆ ತುಂಬಾ ಇರುತ್ತದೆ ಎಲ್ಲವನ್ನೂ ನಾವು ಈ ಒಂದು ಷೇರ್ ಓಲ್ಡರ್ಸ್ ಅಮೌಂಟಿಂದಾನೇ ನಾವು ಬಳಸಲಾಗುವುದಿಲ್ಲ ಕೆಲವೊಂದನ್ನು ನಮ್ಮ ಒಂದು ವೈಯಕ್ತಿಕ ಖರ್ಚುಗಳಲ್ಲಿ ಮಾಡಬೇಕಾಗುತ್ತದೆ ಸೊ ಅಂಗಾಗಿ ಯಾರೂ ಅಧ್ಯಕ್ಷ ಸ್ಥಾನದಲ್ಲಿ ನಿಲ್ಲುತ್ತಾನೋ ಅವರು ಆ ಒಂದು ಹಣದ ಒಂದು ಹರಿವ ಅರಿವನ್ನು ಇಟ್ಟುಕೊಂಡು ಒಂದು ಸಂಸ್ಥೆಯನ್ನು ಸ ಶುರು ಮಾಡಬೇಕಾಗುತ್ತದೆ ಈ ರೀತಿ ಹೇಳಲು ನಾನು ಇಷ್ಟಪಡುತ್ತೇನೆ